ಹಾಂ ಅಲ್ಲಿನ ಕಡೆ ಫ್ಲವರೆಲ್ಲ ಸಿಕ್ತವಾ ಹಾಂ ಹಾಂ ಹಾಂ ಹೇಳಿ ದೀಪಾ ಫ್ಲವರ್ ನಮ್ದು ಮದುವೆ ಕಾರ್ಯಕ್ರಮ ಅದ ಹತ್ತನೆ ತಾರೀಕಿಗೆ ನಮ್ಗೆ ಒಂದು ಬೆಳ್ಳಿಗ್ಗೆ ನಾಲ್ಕು ಗಂಟೆಗೆ ಸಿಗಬೇಕಿತ್ತು ಒಂದು ಫ್ಲವರ್ ಎಲ್ಲಿ ಅಂದ್ರೆ ಹೂವುಗಳೆಲ್ಲ ಯಾವ ಯಾವ ಹೂಗಳು ಸಿಕ್ತಾವೆ ನಿಮ್ಮ ಕಡೆ

ಹೂ ಒಂದು ದೊಡ್ಡ ದೊಡ್ಡ ಸೇವಂತ್ಗೆ ಹೂ ಬರ್ತಾವಲ್ಲ ಅವು ಬೇಕಾಗ್ಯವ ಮತ್ತೆ ಮಲ್ಲಿಗೆ ಹೂವು ಬೇಕಾಗ್ಯವ ಮತ್ತೆ ಹೊರ್ಳಿ ಇಷ್ಟೆಲ್ಲ ಹೂ ಬೇಕಾಗ್ಯವ ನಮ್ಗೆ ಸೇವಂತ್ಗೆ ಚೆಂಡು ಹೂ ಅಲಂಕರಿಸ್ಲಿಕ್ಕೆ ವೇದಿಕೆಯನ್ನು ಅಲಂಕರಿಸ್ಲಿಕ್ಕೆ ಇಷ್ಟೆಲ್ಲ ಹೂ ಬೇಕಾಗ್ಯವ ನಿಮ್ಗೆ ಒಂದು ಬುಟ್ಟಿ ಅಂತಲೆ ಕೊಡ್ತಿರಾ ಏನು ಕೆಜಿಗಂತಲೆ ಕೊಡ್ತಿರಾ ಹೂ ಹಾಂ ರಿ ನನಗೆ ಒಂದೆ ನಿಮ್ಮ ಕಡೆ ಹೂವು ಯಾವ್ಯಾವು ಸಿಕ್ತವು ಸ್ವಲ್ಪ ಹೆಂಗೆ ಹೆಂಗೆ ಅದವು ಅಂತ ಅಂದು ಸಣ್ಣ ಹೂವು ಅದವು ದೊಡ್ಡ ಹೂವು ಅದಾವು ಅಂತ ಅಂದು ಒಂದು ಸಂದೇಶದ ಮುಖ ಫೋಟೋದ ಮುಖಾಂತರ ಸಂದೇಶ ಕಳಿಸ್ತೀರಿ ಹಾಂ ಹಾಂ ಹಾಂ ಫೋಟೋ ಸಂದೇಶ ಬಿಡಿ ಫೋಟೋ ಸಂದೇಶ ಬಿಡಿ ಬಿಟ್ಟು ಆದ್ಮೇಲೆ ನಾನು ನಿಮ್ಗೆ ಮದುವೆ ಫಂಕ್ಷನ್ ಯಾವಾಗ ಅದ ಅಂದ್ರೆ ಹತ್ತನೆ ತಾರೀಕಿಗೆ ಅದೆ ನಾವು ಬಂದು ನಿಮ್ಗೆ ಬೆಳಿಗ್ಗೆ ಮೊರ್ನಿಂಗ್ ನಾಲ್ಕು ಗಂಟೆಕ ಅಂದ್ರೆ ತೊಗೊಂಡು ಹೋಗ್ತಿವಿ ಬಂದು ಅಷ್ಟೊತ್ತು ಸಿಗುತ್ತಾ ಕೊಡೋಕಾಗತ್ತಾ ನಿಮಗೆ ಹಾಂ ಓಕೆ ಓಕೆ ಹಾಂ ಓಕೆ ಓಕೆ ನಮಸ್ತೆ ನಮಸ್ತೆ ನಮಸ್ತೆ